ನನ್ನ ಹೆಮ್ಮೆಯ ಸಾಧನೆ ಅಂದರೆ ನಾನು ಹತ್ತು ತರಗತಿಯಲ್ಲಿರುವಾಗ ತರಗತಿಗೆ ಮೊದಲನೇ ಸ್ಥಾನವನ್ನು ಬಂದಿದ್ದೆ ತೊಂಬತ್ತೆರಡು ಶೇಕಡ ಮಾರ್ಕನ್ನು ತಗೊಂಡಿದ್ದೆ ಅದೇ ನನ್ನ ಹೆಮ್ಮೆಯ ಸಾಧನೆ ಅಂತ ಹೇಳ್ಬೊದು ಇಲ್ಲಿಯವರೆಗೆ ಅದು ಹೆಮ್ಮೆಯ ಸಾಧನೆ